ಹಲೋ ನಮ್ಸ್ಕಾರ ರೀ ಹಲೋ ಹೇಳಿ

ಸರ್ ಬನ್ನಿ ಸರ್ ಬನ್ನಿ ಬನ್ನಿ ಹಲೋ ಸರ್ ಟಮೊಟ ರೇಟು ನಲವತ್ತು ರೂಪಾಯಿ ಕೆ ಜಿ ಸರ ಉಳ್ಳಾಗಡ್ಡೆ ರೇಟ್ ಐವತ್ತು ರೂಪಾಯ್ಗೆ ಸರ ಮೆಣ್ಸಿನ್ಕಾಯ್ ರೇಟ್ ತೊಂಬತ್ತು ರೂಪಾಯಿ ಕೆ ಜಿ ಸರ ಹಲೋ ಹ್ಞೂ ಆಗ್ತದ್ರೀ ಸರ ಮ್ ಒಂದು ಹತ್ತು ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿ ಕೊಡ್ತೀವಿ ಬನ್ರಿ ಸರ ನಿಮಗೆ ಹಲೋ ಹಾಂ ಎಲ್ಲ ತರಕಾರಿ ಎಲ್ಲ ತರಕಾರಿ ರೇಟ್ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಮಾಡ್ಕೊಡ್ತೀನಿ ಬನ್ರಿ ಸರ ಯಾವ ಊರು ಸರ್ ನಿಮ್ಮದು ಆಯಿತು ಬನ್ರಿ ಬನ್ರಿ ಬನ್ರಿ ಸರ್ ಹಾಂ ಬರ್ರಿ ಹೇ ನಾವು ಕ್ವಿಂಟಲ್ಲಿಗೆ ಒಂದು ಎಪ್ಪತ್ತು ಎಪ್ಪತೈದು ಕೊಡ್ತಿನಿ ನೋಡಿರಿ ಹಲೋ ಹ್ಞೂ ರೀ ಹಾಂ ಸರ್ ಒಂದು ಗಾಡಿ ನಿಮ್ಗೆ ಗಾಡಿ ಬೇಕಂದರೆ ಗಾಡಿ ಕೊಡ್ತಿವಿ ರೀ ನೀವು ನೀವೇ ಬನ್ರಿ ಸರ ಹಾಂ ಒಂಚಿಕಾಯಿ ನಾನು ಯಾ ಐವತ್ತು ರೂಪಾಯಿ ಕೆಜಿಂದು ಸರ್ ಹತ್ತು ಒಂದು ಹತ್ತು ರೂಪಾಯಿ ಕಡಿಮೆ ಮಾಡಿ ನಲ್ವತ್ತು ರೂಪಾಯಿ ಕೆ ಜಿ ಹಾಕ್ತೀನಿ ಬನ್ರಿ ಸರ್ ಸರ ರೇಟ್ ಮಾರುಕಟ್ಟೆ ರೇಟು ಎಲ್ಲ ಜಾಸ್ತಿಯಾಗಿದೆ ಸರ್ ನಮ್ಗೆ ಉಳಿಯೋಲ್ಲ ಲಾಭ ಬೇಕಾ ಬೇಡ ಸರ ಹಾಂ ಈಗ ಉಳಿಯೋಲ್ಲ ಲಾಭ ಬೇಕಾ ಬೇಡ ಸರ್ ಇಲ್ಲ ಸರ್ ಒಂದು ಹತ್ತು ಐದು ರೂಪಾಯಿ ಪರವಾಗಿಲ್ಲ ಐದು ರೂಪಾಯಿ ಪರವಾಗಿಲ್ಲ ಐದು ರೂಪಾಯಿ ಕೊಟ್ಟು ಒಂದು ಐದು ರೂಪಾಯಿ ಇಡಿರಿ ಸರ ನಮಗೂ ನಾವು ನಮಗೂ ರೈತರೇ ಸರ್ ನಮ್ಗೆ ಲಾಭ ಅನ್ನೋದು ಇತ್ತು ಅಲ್ಲ ರಿ ಸರ

ಹಲೋ ಸರ್ ಬೇರೆ ಕಡೆ ಬೇರೆ ಕಡೆ ಕಡಿಮೆ ಕೊಡ್ತಾರೆ ಸರ ಸರ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿ ಕೊಡ್ತೀನಿ ಸರ

ಈರುಳ್ಳಿ ಐವತ್ತು ರೂಪಾಯಿ ಕೆ ಜಿ ಸರ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿ ಕೊಟ್ನ ಆಟಕ್ಕೆ ಬರ್ತಾರೆ ಸರ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿನಿ ಸರ ಐವತ್ತು ರೂಪಾಯಿ ಸರ ಮೂವತ್ತು ರೂಪಾಯಿ ಕೆಜಿಗೆ ಕೊಡ್ತಿನಿ ಬನ್ರಿ ಸರ್

ಹಾಂ ಸರ ನೋಡಿ ಕೊಡ್ತೀನಿ ಬನ್ರಿ ಸರ ಅಲ್ಲ ಕಸ್ಟಮರ್ಗೆ ಹಿಂಗಂದರೆ ಹೇಗೆ ಸರ ನಾವು ಕಸ್ಟಮರ್ ನಾವು ಕಸ್ಟಮರ್ ಇಟ್ಕಂಡು ಸರ ನಾ ರೈತರ್ನ ಮತ್ತೆ ಕಸ್ಟಮರ್ ಕೊಡ್ಲಿಕ್ಕೆ ಹೇಗೆ ಸರ್ ಬನ್ರಿ ಸರ ಕಡಿಮೆ ಮಾಡಿ ಕೊಡ್ತಿನಿ ಬನ್ರಿ ಸರ್ ನಿಮ್ಗೆ ರೇಟ್ ತಕ್ಕಂಗೆ ಹಾಕಿ ಕೊಡ್ತೀನಿ ಬನ್ರಿ ಸರ್ರ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಕಡಿಮೆ ಮಾಡಿ ಕೊಡ್ತೀನಿ ಬನ್ರಿ ಸರ

ಅಡ್ರೆಸ್ಸು ಇದು ದುರ್ಗಮ್ಮ ಗುಡಿ ಸರ್ಕಲ್ ಹತ್ತಿರ ಪಕ್ಕದಲ್ಲೇ ಒಂದು ಬೇಕ್ರೆ ಇದೆ ಸರ ಅಲ್ಲೇ ನೋಡಿರಿ ಹಲೋ ಹಾಂ ಅಲ್ಲೇ ಐತೆ ಬನ್ರಿ ಸರ ಬನ್ರಿ ಸರ ಬನ್ರಿ ಬನ್ರಿ ಬನ್ರಿ ಬನ್ರಿ ಸರ ಬನ್ರಿ ಬನ್ರಿ ಆಟೋ ಮಾಡ್ರಿ ಯಾವ್ದಾರು ತಗೊಂಡ್ ಬನ್ರಿ ಸರ ನೋಡಿ ಕೊಡ್ತೀನಿ ಬನ್ರಿ ಸರ ಹಾಂ ಹಾಂ ಹಾಂ ಬನ್ರಿ ಸರ ಬನ್ರಿ ಬನ್ರಿ ಹಾಂ ಬನ್ರಿ ಸರ್ ಬರ್ತೀನಿ ಹಾಂ ಸರ್ ಹಾಂ ಸರ್ ಹಾಂ